ನನಗೆ ಕೆಲ್ವೊಂದಿಷ್ಟು ಬಟ್ಟೆ ಬೇಕಾಗಿದೆ ಸರ್ ಪ್ಯಾಂಟ್ ಆಯಿತು ಶರ್ಟ್ ಆಯಿತು ಹಾಂ ಸ ನನಗೆ ಫಾರ್ಮಲ್ಸ್ ಬೇಕು ಸರ್ ಮತ್ತೆ ಜೀನ್ಸು ಬೆ ಶಲ್ಟ್ ಶಲ್ಟ್ ಪ್ಯಾಂಟು ಬೇಕು ಸರ್ ನನ್ಗೆ ಇದ್ರ ಒಳಗೆ ಅಂದ್ರೆ ಜೀನ್ಸ್ ಒಳಗೆ ಅಂದ್ರೆ ಬರೀ ಟಿ ಶರ್ಟ್ ಅಷ್ಟೇ ಸರ್ ಅಲ್ಲ ಸರ್ ಫಾರ್ಮಲ್ ಪ್ಯಾಂಟು ಶರ್ಟು ಮತ್ತು ಓ ಹಾಂ ಜೀನ್ಸ್ ಒಳಗೆ ಬರಿ ಟಿ ಶರ್ಟ್ ಅಷ್ಟೇ ಪ್ಯಾಂಟ್ ಬೇಡ ಪ್ಯಾಂಟ್ ಬೇಡ ಸರ್ ಟಿ ಶರ್ಟ್ ಸರ್ ಹಾಂ ಆಯ್ತು ಆಯ್ತು ಸರ್ ಆಯ್ತು ಸರ್ ಕಲರ್ಸೂ ಯಾವ ಯಾವ ಥರ ಇದೆ ಯಾವ್ಯಾವು ಇದೆ

ನೀವು ಕೆಲವೊಂದಿಷ್ಟು ಫೋಟೋ ನನ್ಗೆ ವಾಟ್ಸ್ಆ್ಯಪ್ಗೆ ನೀವು ಸೆಂಡ್ ಮಾಡಿದರೆ ನಾನು ಸೆಲೆಕ್ಟ್ ಮಾಡಿ ನಿಮ್ಗೆ ಕಳಿಸ್ತೀನಿ ಸರ್

ಹಾಂ ಸ ಹಾಂ ಸರ್

ಹಾಂ ಸರ್ ನಾನು ಅದೇನು ಅಮೌಂಟ್ ಇದೆ ಅಲ್ಲ ಸರ್ ಅದು ನಾನು ಶೇರ್ ಮಾಡ್ತೇನೆ ಅದ್ನ ನೀವೂ ಪಾರ್ಸಲ್ ಮಾಡಿ ಇಲ್ಲ ಅಥ್ವಾ ಯಾರು ಹಾಂ ಹೇಳಿ ಸರ್ ನೀವೇ ಕಳ್ಸಿ ನೀವೇ ಕಳಿಸಿರಿ ನನಗೆ ಸ್ವಲ್ಪ ಅನುಕೂಲ ಆಗುತ್ತೆ ಹಾಂ ಕೊಡ್ತಾರೆ ಸರ್ ಕೊಡ್ತೀನಿ ಹಾಂ ಸರ್ ಕೊಡ್ತೀನಿ ಹಾಂ ಸರ್ ಹಾಂ ಸರ್ ಫೋನ್ ಪೇ ಇದೆಯಾ ಸರ್ ಫೋನ್ ಪೇ ಮಾಡ್ತೀನಿ ನಾನು ಹಾಂ ಸ ಹಾಂ ಆಯ್ತು ಸರ್ ಓಕೆ ತ್ಯಾಂಕ್ ಯು ಸ